ಖಂಡಿತ ಆಸ್ಪತ್ರೆಗಳಲ್ಲಿ ದುಬಾರಿ ಆಗಿರತಕ್ಕಂಥ ಒಂದು ಚಿಕಿತ್ಸೆ ಪಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ ಬಡ ಜನ್ರಿಗೆ ಮತ್ತು ಸಂಪನ್ಮೂಲಗಳ ಅಲಭ್ಯತೆ ಇದೆ ಈಗ ಎಮರ್ಜನ್ಸಿ ಆಗಿ ಏನೋ ಒಂದು ಎಮರ್ಜನ್ಸಿ ಪೇಷಂಟ್ ಹೋಗಿರ್ತಾರೆ ಅಂತಂದರೆ ಅವ್ರಿಗೆ ಬೇಕಾಗಿರತಕ್ಕಂಥ ಸಂಪನ್ಮೂಲಗಳು ಅಲ್ಲಿರೋದಿಲ್ಲ ಹಾಸ್ಪಿಟಲ್ಸಲ್ಲಿ ಮತ್ತು ಅಲ್ಲಿ ಈಗ ಇಮಿಡೆಟ್ಲಿ ಟ್ರೀಟ್ಮೆಂಟ್ ಬೇಕಾಗಿರತ್ತೆ ಒಂದು ಪೇಷಂಟ್ಗೆ ಆದರೆ ದೊಡ್ದಾಗಿರತಕ್ಕಂಥ ಕ್ಯೂ ಇರುತ್ತೆ ಯಾಕೆ ಅಂದರೆ ಅಲ್ಲಿ ಹಾಸ್ಪೆಟಲ್ನಲ್ಲಿ ಡಾಕ್ಟರ್ಸ್ನ ಒಂದು ಅವೈಲೆಬಲಿಟಿ ಅನ್ನೋದು ಇರೋದಿಲ್ಲ ಇದರಿಂದ ಏನಾಗತ್ತೆ ಅಂತಂದರೆ ಅಲ್ಲಿರತಕ್ಕಂಥ ಪೇಷಂಟ್ನ ಒಂದು ಪ್ರಾಣ ಹೋಗ್ಬೋದು ಅಥವಾ ಅಲ್ಲಿರತಕ್ಕಂಥ ಸಂಪನ್ಮೂಲಗಳ ಅಲಭ್ಯತೆಯಿಂದ ಒಂದು ಇದಾಗುತ್ತೆ